ನಾನು ಖರೀದಿಸಿದ ಬಟ್ಟೆ ಚೆನ್ನಾಗಿರಲಿಲ್ಲ ಬಟ್ಟೆ ಬಣ್ಣ ಹೋಗ್ತಾ ಇದೆ ಗುಣಮಟ್ಟ ಅಂತೂ ಚೂರೂ ಸರಿ ಇಲ್ಲ ಅಳತೆ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ ಮತ್ತು ಬಟ್ಟೆ ತುಂಬ ತೆಳ್ಳಗಿದೆ